ಹಲೋ ನಮಸ್ತೇ ನಾವು ಸಂಗೀತಳ ಪೋಷಕರು ಮಾತಾಡ್ತಿರೋದು ಅವಳಿಗೆ ನಾಲ್ಕೈದಿಂದಿಂದ ತುಂಬಾ ರಜ ಜ್ವರ ಬಂದ್ಬಿಟ್ಟೈತೆ ರಜ ಕೊಡ್ಬೇಕಂತ ಕೇಳೋಣಾಂತ ಕಾಲ್ ಮಾಡಿದೆ ಆಗಲೇ ನಾಲ್ಕೈದು ದಿನ ಆಯಿತು ಹಾಂ ಆಸ್ಪಿಟಲಿಗೆ ಸೇರ್ಸಿದ್ದೀವಿ

ಹಾಂ ಕೊಡ್ತಿದ್ದೀವಿ ಗ್ಲುಕೋಸೂ ಹಾಕಿದ್ದಾರೆ ಹ್ಞೂ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ಈಗಲೂ ಹಾಗೆ ಎದ್ದೋಳೊಕಾಗ್ತಾ ಇಲ್ಲ ನಡಿಯೋಕಾಗ್ತಾ ಇಲ್ಲ ಅವಳ ಕೈಯಲ್ಲಿ ಹ್ಞೂ ಆದರೂ ಅವಳು ತುಂಬ ವಾಂತಿ ಮಾಡ್ಕೊತಾ ಇದ್ದಾಳೆ ಹ್ಞೂ ನನಗೆ ಅವಳದೇ ಭಯ ಎಕ್ಸಾಮ್ ಏನು ಮಾಡೋಣ ಏನಮ್ಮಾ ಅಂತ ಅಳ್ತಾ ಇದ್ದಾರೆ ಹಾಂ ಒಳ್ಳೆಯದೇ ಜ್ವರ ಮಾತ್ರ ಬಿಟ್ಟು ಬಿಟ್ಟು ಬಿಟ್ಟು ಬರ್ತಾ ಇದ್ದಾವೆ ಅವಳಿಗೆ ಹ್ಞೂ ನೀವು ನಾಲ್ಕರಿಂದ ಐದು ದಿನ ಆದರೂ ರಜ ಕೊಡಲೇಬೇಕು ಹ್ಞೂ ಹಾಂ ಚೆನ್ನಾಗೆ ನೋಡ್ಕಂತಿದ್ದೀವಿ ಹಾಂ ಸರಿ ಹೋಮರ್ಕ್ ಎಲ್ಲ ನೀಟಾಗಿ ತೋರಿಸಿರಿ ನೋಟ್ಸ್ ಅದೆಲ್ಲ ಬರ್ಕಂಡೀನಿ ಹ್ಞೂ ಅವಳದೇ ಭಯ ಆಗ್ಬಿಟ್ಟೈತೆ ನಮಗೆ

ಹಾಂ ಸರಿ ಹ್ಞೂ ಧನ್ಯವಾದಗಳು